ಹಲೋ ಹಲೋ ನಮಸ್ತೆ ಯಾರು ಹೇಳಿ

ಹಾಂ ಯಾವ ಸ್ಟೇಟ್ ಆಂಧ್ರನಾ ಆಂಧ್ರದಿಂದ ಬಂದಿದ್ದೀರಾ ಹಾಂ ಏನಾಗಬೇಕಿತ್ತು ಹಾಂ ಯಾವಾಗ ಬಂದಿದ್ದಿರಿ ನೀವು ಎಲ್ಲಿದ್ದೀರಾ ಈವಾಗ ಹಾಂ ಯಾವ್ಯಾವ ಯಾವ್ಯಾವ ಯಾವ್ಯಾವ ಥರ ಫುಡ್ ಬೇಕು ನಿಮಗೆ ಅಂದರೆ ಯಾವ ರೇಟಲ್ಲಿ ಬೇಕು ಯಾವ್ಯಾವ ಥರ ಫುಡ್ ಯಾವ್ಯಾವ ಥರ ಊಟ ಬೇಕು ನಾನ್ ವೆಜ್ಜಾ ವೆಜ್ಜಾ ಹಾಂ ಬನ್ನಿ ಇಲ್ಲಿ ಬ್ರೈಟ್ ರೆಸ್ಟೋರೆಂಟ್ ಅಂತ ಒಂದು ಇದೆ ಹಾಂ ವಿದ್ಯಾನಗರ್ ಸೆಕೆಂಡ್ ಮೈನ್ ಹಾಂ ಸೆಕೆಂಡ್ ಕ್ರಾಸ್ ಇಲ್ಲಿ ಬನ್ನಿ ಒಂದು ಬ್ರೈಟ್ ರೆಸ್ಟೋರೆಂಟ್ ಅಂತ ಒಂದು ಇದೆ ತುಂಬ ಕಡಿಮೆ ಇರತ್ತೆ ಬೆಲೆಯೂ ಕಡಿಮೆ ಇರತ್ತೆ ಮತ್ತು ಗುಣಮಟ್ಟವಾಗಿ ಇರುತ್ತೆ ಊಟಾನು ನಿಮಗೆ ಯಾವುದು ಬೇಕು ವೆಜ್ ಬೇಕಾ ನಾನ್ ವೆಜ್ ಬೇಕಾ ಎರಡೂ ಸಿಗತ್ತೆ ಬಂದು ನೋಡಿ ಹಾಂ ಸರಿ ಕಾಲ್ ಮಾಡಿ ಬಂದ ಮೇಲೆ ನೀವು ಗೊತ್ತಾಗಿಲ್ಲ ಅಂದರೆ ಅಡ್ರೆಸ್ ಹಾಂ ಅಲ್ಲಿ ಆಟೋಗೆ ಬನ್ನಿ ವಿದ್ಯಾನಗರ್ ಸೆಕೆಂಡ್ ಮೈನ್ ಸೆಕೆಂಡ್ ಕ್ರಾಸ್ ಅಂದರೆ ಬಿಡ್ ಹೌದಾ ವಿದ್ಯಾನಗರಕ್ಕೆ ಬನ್ನಿ ಅಲ್ಲಿ ಹೇಳ್ತಾರೆ ಬ್ರೈಟ್ ರೆಸ್ಟೋರೆಂಟಂತ ಕೇಳಿದರೆ

ಹಾಂ ಸರಿ ಓಕೆ